ನಮ್ಮ ಕುಟುಂಬದಲ್ಲಿ ಅಜ್ಜಿ ಅಜ್ಜಿ ಅಜ್ಜ ಅವರು ಹಿಂದಿನ ಕಾಲದಲ್ಲಿ ಓದಲಿಕ್ಕೆ ಆಗುತ್ತಿರಲಿಲ್ಲ ಅವರು ಒಂ ಎರಡನೇ ತರಗತಿ ಮತ್ತು ಐದನೇ ತರಗತಿವರೆಗೂ ಅಲ್ಲಿಗೆ ಸಂಪೂರ್ಣವಾಗಿತ್ತು ಮುಂದೆ ಹೋಗಲು ಆಗಿನ ಕಾಲದಲ್ಲಿ ಭಾಳ ಕಷ್ಟ ಇತ್ತು ಅವರಿಗೆ ಸರಿಯಾದ ಶಿಕ್ಷಣ ದೊರಕಿರಲಿಲ್ಲ ಆದ್ದರಿಂದ ಅವರು ಶಿಕ್ಷಣ ದೊರಕಿಲ್ಲ ಅವರಿಗೆ ಅಷ್ಟು ಅವರಿಗೆ ಅಷ್ಟು ಬುದ್ಧಿಯನ್ನು ಇಲ್ಲ ಯಾಕೆಂದರೆ ಶಿಕ್ ಚಿಕ್ಕವನಿದ್ದ ಚಿಕ್ಕವರಿದ್ದಾಗಿಂದಲೇ ಅವರಿಗೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಏಕೆಂದರೆ ಅವರಿಗೆ ಬುದ್ಧಿ ಬೆಳೆಯಬೇಕು ಮತ್ತು ಪ್ರಪಂಚದ ಜ್ಞಾನವೂ ತಿಳಿಯಬೇಕು ಆದ್ದರಿಂದ ಅವರಿಗೆ ಶಿಕ್ಷಣವನ್ನು ಕೊಡಬೇಕು ಹಿಂದಿನ ಕಾಲದಲ್ಲಿ ಅವರಿಗೆ ಓದಲು ಏನೂ ಇರಲಿಲ್ಲ ಮತ್ತು ಏನೂ ವ್ಯವಸ್ಥೆಯೂ ಇರಲಿಲ್ಲ ಆದ್ದರಿಂದ ಅವರಿಗೆ ಓದಲು ಆಗಲಿಲ್ಲ ಅದಕ್ಕೆ ಈಗಿನ ಕಾಲದಲ್ಲಿ ಹೇಳಬೇಕು ಹೇಳಬಹುದಾದ ವಿಷಯಗಳು ಏನೆಂದರೆ ಈಗ ಭಾಳ ಸೌಲಭ್ಯಗಳು ಇವೆ ಮಕ್ಕಳಿಗೆ ಅವರಿಗೆ ಓದುವಷ್ಟು ಸೌಲಭ್ಯಗಳು ಇವೆ ಆಗಿನ ಕಾಲದಲ್ಲಿ ಅಜ್ಜ ಅಜ್ಜಿ ಅವರಿಗೆ ಏನೂ ಇಲ್ಲದ ಕಾರಣಗಳಿಂದ ಅವರು ತೋಟದಲ್ಲಿ ಕೆಲಸ ಮಾಡಿಕೊಂಡು ಕೂಲಿ ಹೋಗಿಕೊಂಡು ಅವರ ಮಕ್ಕಳನ್ನು ನೋಡಿಕೊಳ್ಳಬೇಕಾಗುತ್ತಿತ್ತು ಮಕ್ಕಳನ್ನು ಓದಿಸಲು ಆಗಲಿಲ್ಲ ಆದ ಕಾರಣಗಳಿಂದ ಅವರಿಗೆ ಶಿಕ್ಷಣ ದೊರಕಲಿಲ್ಲ ಆದ್ದರಿಂದ ಅವರು ದುರುಪಯೋಗಿ ಆಗಿರುತ್ತಾರೆ ಈಗಿನ ಕಾಲದಲ್ಲಿ ಬಹಳ ಅನುಕೂಲವಿದೆ